ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಬೆಳವಣಿಗೆಯೊಂದಿಗೆ ಕನ್ನಡ ಭಾಷೆಯು ಮುಂಚಿನ ತರಹ ಇದ್ದಂತೆಯೇ ಇದೆ ಜಾಸ್ತಿ ಏನು ಬದಲಾಗಿಲ್ಲ ಕಾರಣ ಏನಪ್ಪ ಅಂದರೆ ಲೋಕಲ್ ಜನರು ಕರ್ನಾಟಕದ ಜನರು ಹೆಚ್ಚಾಗಿ ಕನ್ನಡವನ್ನೇ ಮಾತಾಡೋಕ್ಕೆ ಬಳಸ್ತಾರೆ ಕರ್ನಾಟಕದಲ್ಲಿ ಕನ್ನಡನ ಉಪಯೋ್ಗಿಸೋರು ಕನ್ನಡ ಭಾಷೆಯಲ್ಲಿ ಮಾತನಾಡೋರು ಬಹಳ ಜನ ಇದ್ದಾರೆ ಎಷ್ಟೇ ತಂತ್ರಜ್ಞಾನ ಮತ್ತೆ ಇಂಟರ್ನೆಟ್ ಬೆಳೆದರೂ ಸಹ ಕನ್ನಡ ನಮ್ಮ ಮೂಲ ಆಗಿರೋದರಿಂದ ಕನ್ನಡ ಭಾಷೆ ಅಷ್ಟೇನು ಬದಲಾಗಿಲ್ಲ ಬದಲಾದರು ಅದು ಯಾವಥರಾಪ್ಪ ಅಂದರೆ ಕರ್ನಾಟಕಕ್ಕೆ ಬೇರೆ ರಾಜ್ಯದಿಂದ ಬಂದೋರು ಕನ್ನಡನ ಕಡಿಮೆ ಬಳಸ್ತಾರೆ ಅನ್ನೋದನ್ನು ಬಿಟ್ಟರೆ ಕನ್ನಡ ಬದಲಾಗಿಲ್ಲ ಬದಲಾಗೋದು ಇಲ್ಲ ಕನ್ನಡ ಯಾವತ್ತೂ ಕನ್ನಡನೇ